ನಾವು ಶ್ರೀಧರ್ ಗಸ್ತಿ ಅಂತೇಳಿ ನಮ್ಮ ಶ್ರೀಮತಿಯವ್ರು ನಾವು ಕೂಡ್ಕೊಂಡು ಅವರ ಆರೋಗ್ಯಕ್ಕಾಗಿ ಅವ್ರ್ಗೆ ಆಯುರ್ವೇದಿಕ್ಕ ಚಿಕಿತ್ಸೆ ಕೊಡಕ್ಕೆ ಅಂತೇಳಿ ನಾವು ಸಿರ್ಸಿಗೆ ಹೋಗಿದ್ವಿ ಸಿರ್ಸಿ ನಿಜವಾಗಿಯೂ ಒಂದು ಸುಂದರವಾಗಿರತಕ್ಕಂಥ ತಾಣ ಅಲ್ಲಿ ನ್ಯಾಚುರೋಪತಿ ಹಾಸ್ಪೆಟ್ಲ್ ಇದೆ ಅಲ್ಲಿ ಒಳ್ಳೆಯ ಒಂದು ಚಿಕಿತ್ಸೆ ಮಾಡ್ತಾರೆ ಅನ್ನೋ ಅಂಥ ಉದ್ದೇಶದಿಂದ ನಾವು ಅಲ್ಲಿ ಹೋದ್ವಿ ಒಳ್ಳೆಯ ಚಿಕಿತ್ಸೆಯೂ ಇದೆ ಒಳ್ಳೆಯ ಆರೋಗ್ಯ ಹೊಂದಲಿಕ್ಕೆ ಅನೇಕ ವಿಚಾರಗಳಲ್ಲಿ ಆ ಒಂದು ಕೇಂದ್ರ ಭಾಳ ಸುಸಜ್ಜಿತವಾಗಿದೆ ಸಿರ್ಸಿ ಅಂದಾಗ ಮಾರಿಕಾಂಬ ದೇವಸ್ಥಾನ ನಮಗೆ ಭಾಳ ಆಕರ್ಷಕವಾಗಿರತಕ್ಕಂಥ ಒಂದು ದೇವಸ್ಥಾನ ಅಲ್ಲಿಂದ ನಾವು ಮತ್ತೆ ಪ್ರವಾಸ್ಕೆ ಅಂತೇಳಿ ನಾವು ಮತ್ತೆ ಎಲ್ಲಿ ಸಿಗಂದೂರ್ ಹೋಗಿದ್ವಿ ಸಿಗಂದೂರಲ್ಲಿಯೂ ಸಹ ದೇವಸ್ಥಾನ ಇದೆ ಅಲ್ಲಿ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಹೋಗ್ಬೇಕಾದ್ರೆ ಅಲ್ಲಿ ನಾವು ನದಿಯಲ್ಲಿ ಒಂದು ಟ್ರ್ಯಾಕ್ ಮೂಲಕ ಹೋಗಬೇಕಾಗ್ತದೆ ಅಲ್ಲಿ ಹೋಗ್ತಕ್ಕಂಥದ್ದು ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಘಟನೆ ಅದರ ಜೊತೆಗೆ ನಾವು ಹೆಂಗಪ್ಪ ಅಂತಂದ್ರೆ ಈ ಭಾಷೆ ನಾವು ಇಲ್ಲಿ ಮತ್ತು ಆ ಕಡೆ ನಾವು ತಿರುಗಾಡ್ದಾಗ ಅಲ್ಲಿಯ ಭಾಷೆ ನಮ್ಗೆ ಬಹಳ ಒಂದು ಆಕರ್ಷಕ ಅನ್ನಿಸ್ತದ ಅದ್ರ ಜೊತೆಗೆ ಅಲ್ಲಿ ಶ್ರೀಧರ ಸ್ವಾಮಿಗಳ ಒಂದು ದೇವಸ್ಥಾನವನ್ನು ನೋಡೀವಿ ಅದೂ ಚೆನ್ನಾಗಿತ್ತು ಅದ್ರ ಜೊತೆಗೆ ಮುಂದೆ ಶಿವಮೊಗ್ಗ ಸಾಗರ ಅನೇಕ ನೈಸರ್ಗಿಕವಾಗಿರತಕ್ಕಂಥ ವಿಚಾರಗಳನ್ನು ವಿಚಾರಗಳಲ್ಲಿ ನಾವು ಆ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿದ್ವಿ ಅಲ್ಲಿ ಬಹಳಷ್ಟು ಆಕರ್ಷಕವಾಗಿರತಕ್ಕಂಥ ಸಸ್ಯ ಶ್ಯಾಮಲ ಆಮೇಲೆ ಆ ಕುವೆಂಪುರವ್ರ್ ಹುಟ್ಟಿರತಕ್ಕಂಥ ಸ್ಥಳ ಯಾವುದು ಕುಪ್ಪಳ್ಳಿ ಅಲ್ಲಿ ಶೇ ಕವಿಶೈಲ ಅಂತಕ್ಕಂಥ ಅವ್ರದ್ದೇ ಆಗಿರತಕ್ಕಂಥ ಒಂದು ಕ್ಷೇತ್ರ ಇದೆ ನಮ್ಮ ರಾಷ್ಟ್ರಕವಿ ಕುವೆಂಪುರವ್ರು ಅವ್ರ ಬಗ್ಗೆ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದ ಯಾಕೆ ಅಂತಂದ್ರೆ ಅವರು ಬರೆದಿರ್ತಕ್ಕಂಥ ಸಾಹಿತ್ಯ ಶ್ರೀರಾಮಾಯಣ ದರ್ಶನಂ ಆಗಿರಬಹುದು ಅನೇಕ ವಿಚಾರಗಳಲ್ಲಿ ಕುವೆಂಪುರವ್ರು ಒಬ್ಬ ಅವಿಸ್ಮರ್ಣೀಯ ವ್ಯಕ್ತಿಯಾಗಿ ನಮ್ಮ ರಾಜ್ಯವನ್ನು ನಮ್ಮ ರಾಜ್ಯದಲ್ಲಿ ರಾಷ್ಟ್ರಕವಿಯಾಗಿ ಹೊರಹೊಮ್ಮಿದ್ದಾರೆ ಅಂಥ ಒಬ್ಬ ಸ್ನೇಹ ಜೀವಿಯ ಕ್ಷೇತ್ರದಲ್ಲಿ ನಾವು ಶಿವಮೊಗ್ಗದಲ್ಲಿ ಸಂದರ್ಶನ ಮಾಡಿದ್ವಿ ಸಂದರ್ಶನ ಅನ್ನೋದ್ಕಿಂತ ಅಲ್ಲಿ ನಾವು ಪ್ರವಾಸಕ್ಕೆ ಅಂತ ಹೋದಾಗ ಅಲ್ಲಿ ಅವರು ಹುಟ್ಟಿ ಬೆಳೆದಂತಹ ಮನೆಯಾಗಿರ್ಬೋದು ಆ ವಾತಾವರಣ ಆಗಿರಬಹುದು ಭಾಳ ಚೆಂದ ಅನ್ನಿಸ್ತು ನಮಗೆ ಭಾಳ ಚೆಂದ ಅನ್ನಿಸ್ತದೆ ಅದ್ರ ಜೊತೆಗೆ ಅಲ್ಲಿಂದ ಮುಂದೆ ಹಾಗೇ ನಾವು ಅವರ ಕ್ಷೇತ್ರವಾಗಿರತಕ್ಕಂಥ ಶಿವಮೊಗ್ಗ ಜಲಪಾತವನ್ನು ಅಲ್ಲಿ ಸಂದರ್ಶನ ಮಾಡಿದ್ವಿ ಜಲಪಾತ ಅಲ್ಲಿ ರಾಕೆಟ್ ಇದು ಮೂರು ಥರನಾಗಿರ್ತಕ್ಕಂಥ ಜಲಪಾತಗಳು ಅಲ್ಲಿ ಬೀಳ್ತವೆ ಆ ನೀರಿನ ನೀರು ಬೀಳತಕ್ಕಂಥ ರಭಸ ರಾಜ ರಾಣಿ ರೋರರ್ ಅಂತಕ್ಕಂಥ ರಾಕೆಟ್ ಅಂತಕ್ಕಂಥ ಒಂದು ಆವೇನು ಬೀಳ್ತಾ ನೀರು ಬೀಳತಕ್ಕಂಥ ರಭಸಕ್ಕೆ ಹೆಸ್ರು ಇಟ್ಟಿದ್ದಾರೆ ಆ ಹೆಸರು ನಿಜವಾಗಿಯೂ ನಮಗೆ ಭಾಳ ಖುಷಿ ಅನಿಸ್ತದೆ ಅಂಥದ್ದನ್ನ ನೋಡಲಿಕ್ಕೆ ಕಣ್ಣುಗಳು ತುಂಬಿ ಬರ್ತವೆ ಮಳೆಗಾಲದಲ್ಲಂತೂ ದೊಡ್ಡ ಸಂಭ್ರಮ ಸಿಕ್ಕಾಪಟ್ಟೆ ಜನ ಎಲ್ಲ ಕಡೆಯಿಂದ ಜನ ಅಲ್ಲಿ ಬರ್ತಾರೆ ಶಿವಮೊಗ್ಗ ಜೋಗ ಜಲಪಾತ ಅಂತಂದರೆ ನಿಜ್ವಾಗಿಯೂ ಈ ಜಗತ್ತಿನ ಈ ಜಗತ್ತಿನಲ್ಲಿ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥದ್ದು ಏನಾದ್ರೂ ಇದ್ದರೆ ಅದು ಜೋಗ ಜಲಪಾತ ಜೋಗ ಜಲಪಾತದಲ್ಲಿ ಅನೇಕ ಅದು ನೋಡ್ಲಿಕ್ಕೆ ಒಂದು ಚೆನ್ನ ನೋಡ್ಲಿಕ್ಕೆ ಒಂದು ಚೆನ್ನ ಆ ದಿಸೆಯಲ್ಲಿ ಆ ಕ್ಷೇತ್ರ ನಿಜ್ವಾಗಿಯೂ ಅವಿಸ್ಮರಣೀಯ ಅಲ್ಲಿಂದ ಅಲ್ಲಿ ನಾವು ನೋಡುವಾಗ ಸ್ವಲ್ಪ ಏನಾದ್ರೂ ಆಯ ತಪ್ಪಿದ್ರು ಸಹ ನಾವು ಬೀಳತಕ್ಕಂಥ ಸಾಧ್ಯತೆ ಇರ್ತದೆ ಅಲ್ಲಿ ಬೆಟ್ಟ ಗುಡ್ಡಗಳು ಗಿಡಮರಗಳು ಹರಿಯತಕ್ಕಂಥ ನೀರು ತೊರೆ ಅದೆಲ್ಲ ಭಾಳ ಖುಷಿ ಅನ್ನಿಸ್ತು ನಮ್ಮ ಬಯಲುಸೀಮೆ ಮತ್ತು ಮಲೆನಾಡ ಸೀಮೆಯನ್ನು ಹೋಲಿಕೆ ಮಾಡಿದಾಗ ಅಲ್ಲಿ ಮಳೇನೇ ನಿರಂತರವಾಗಿರ್ತದೆ ಆ ಮಳೆಯಲ್ಲಿ ಎಷ್ಟೊಂದು ಅದ್ಭುತವಾಗಿರತಕ್ಕಂತಹ ನಾವು ಒಂದು ಸೌಂದರ್ಯವನ್ನು ಸವೀತೀವಿ ಈ ಬಯ್ಲುನಾಡಿಂದ ಅಲ್ಲಿ ಮಲೆನಾಡ ಪ್ರದೇಶಕ್ಕೆ ನಾವು ಹೊಕ್ಕಾಗ ಅಲ್ಲಿಯ ಪ್ರದೇಶವೇ ನಮಗೆ ಹೊಸದಾಗಿ ಕಾಣ್ತದೆ ಅಲ್ಲಿ ಚಿಟಿಚಿಟಿಯಾಗಿ ಬೀಳತಕ್ಕಂಥ ಮಳೆ ಆ ನೀರು ಆ ಗಿಡಗಳು ಅಲ್ಲಿ ತುಂಬಿ ಹರಿಯತಕ್ಕಂಥ ನದಿಗಳು ಆಮೇಲೆ ದೇವಸ್ಥಾನಗಳು ಸಹ ಅಷ್ಟೇ ವಿಶೇಷವಾಗಿರತಕ್ಕಂಥದ್ದು ಈಗ ಮಲೆನಾಡು ಅಂತಂದಾಗ ಮಲೆ ಅದು ಬೆಟ್ಟ ಆ ಬೆಟ್ಟದ ಒಂದು ಘಮ ಆ ಘಮಲು ನಮಗೆಲ್ಲ ಬಹಳ ಚೆಂದ ಖುಷಿ ಕೊಡ್ತದೆ ಆ ಖುಷಿಯಲ್ಲಿ ನಾವೆಲ್ಲ ಮಿಂದೆದ್ವಿ ನಾವೆಲ್ಲ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನಾವು ಎಲ್ಲರೂ ಕೂಡ ಹೋಗಿದ್ವಿ ಎಷ್ಟೊಂದು ಸಂತೋಷದಿಂದ ಅಲ್ಲಿ ಕಾಲ ಕಳೆದ್ವಿ ಅಂತಂದರೆ ನಿಜವಾಗಿಯೂ ಭಾಳ ಖುಷಿಪಟ್ವಿ ನಾವು ಏಕಂತಂದ್ರೆ ಜೀವನದಲ್ಲಿ ನಾವು ಈ ಸೌಂದರ್ಯವನ್ನು ಯಾಕಂದ್ರೆ ಕಣ್ಣುಗಳು ಇರೋದೇ ನೋಡಲಿಕ್ಕೆ ಕಣ್ಣುಗಳಿರೋದೇ ನೋಡಲಿಕ್ಕೆ ಸೌಂದರ್ಯವನ್ನು ಸವಿಯಲಿಕ್ಕೆ ಆ ಸೌಂದರ್ಯವನ್ನು ಸವಿಯಲಿಕ್ಕೆ ನಾವು ಹೊರ ಬಿದ್ದಾಗ ನಮಗೆ ಅನೇಕ ವಿಚಾರಗಳು ನಮ್ಮ ಅಂದರೆ ಆಕರ್ಷಣೆ ಮಾಡ್ತವೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಹೊಸ ಹೊಸ ವಿಚಾರಗಳು ನಮ್ಮಲ್ಲಿ ಬೆಳೀತಾವೆ ಯಾಕಂದ್ರೆ ಒಂದು ಗಾದೆ ಮಾತಿದೆ ಕೋಶ ಓದು ಇಲ್ಲ ಅಥವಾ ದೇಶ ಸುತ್ತು ಅಂತೇಳಿ ದೇಶಾರೂ ಸುತ್ತು ಇಲ್ಲ ಅಥವಾ ಕೋಶಾರೂ ಓದು ಅಂತೇಳಿ ಏಕಂದ್ರೆ ಯಾರಿಗೆ ಓದಲಿಕ್ಕೆ ಆಗೋದಿಲ್ಲವೋ ಅಂಥವರು ಪ್ರವಾಸಗಳನ್ನ ಮಾಡಬೇಕು ಹೀಗೆ ಪ್ರವಾಸಗಳ್ನ ಮಾಡಿದಾಗ ನಮಗೆ ಸಾಕಷ್ಟು ಥರನಾಗಿ ನಾಲೆಜ್ ಸಿಗ್ತದೆ ಜ್ಞಾನ ಸಿಗ್ತದೆ ಆ ಜ್ಞಾನ ನಮ್ಮ ಮನಸ್ಸಿಗೆ ಮುದ ನೀಡ್ತದೆ ನಮ್ಮ ಜ್ಞಾನ ಕೌಶಲ್ಯವನ್ನು ಬರೆಲಿಕ್ಕೆ ಹಚ್ತದೆ ಮಾತಾಡಲಿಕ್ಕೆ ಹಚ್ತದೆ ಅದಕ್ಕೋಸ್ಕರ ನಾವು ಯಾವುದಾದ್ರು ಒಂದನ್ನು ಮಾಡಬೇಕು ಮಾಡಿದರೆ ನಮ್ಮಲ್ಲಿ ಒಂದು ಒಳ್ಳೆಯ ಈಗ ಸಾಮಾನ್ಯವಾಗಿ ನಮ್ಮ ಮಾನ್ಸಿಕ ಅಸಮತೋಲತೆನೂ ಸಹ ಸರಿದೂಗಿಸಲಿಕ್ಕೆ ಈ ಪ್ರವಾಸ ನಿಜವಾಗಿಯೂ ಭಾಳ ಖುಷಿ ನೀಡ್ತದೆ ಎಷ್ಟೋ ಮಾನ್ಸಿಕ ರೋಗಿಗಳು ಸಹ ಹೊರಗಡೆ ಹೋಗೋದು ಉಂಟು ಹಾಗೇ ಇಲ್ಲಿ ನಾವು ಸಹ ನಾವು ಮಾನಸಿಕ ರೋಗಿಗಳಲ್ಲ ಹಾಗಾಗಿಯೂ ನಮ್ಗೆ ಏನಂದರೆ ನಮ್ಮ ಶ್ರೀಮತಿಯವ್ರನ್ನ ತೋರ್ಸ್ಲಿಕ್ಕೆ ಹೋದಾಗ ನಾವು ಅಲ್ಲೆಲ್ಲ ಆ ಸೌಂದರ್ಯವನ್ನು ಸವಿದೀವಿ ಸವಿದೀವಿ ನಿಜವಾಗಿಯೂ ಭಾಳ ಅಲ್ಲಿ ನನ್ನ ಮಕ್ಕಳು ಮೂರು ಜನ ಮಕ್ಳು ಆಗಿರಬಹುದು ಅಲ್ಲೆಲ್ಲ ಹೋಗಿ ಆ ನೀರು ಆ ಜಲಪಾತ ಇದನ್ನೆಲ್ಲ ನೋಡಿ ಆಮೇಲೆ ಮತ್ತೆ ನಾವು ಮರಳಿ ಬರಬೇಕಾದರೆ ಮತ್ತೆ ನಾವು ಸಾಗರ ಮುಖೇನ ಮತ್ತೆ ನಾವು ನಮ್ಮ ಊರಿಗೆ ಮರಳುವಂಥ ಸಂದರ್ಭದಲ್ಲಿ ಅನೇಕ ಅಲ್ಲಿ ಕಾಡುಗಳು ಭೇಟಿ ಆಗ್ತವೆ ಅಮೇಲೆ ಕಾಡು ಅನ್ನೋದ್ಕಿಂತ ಆ ಕಾಡಿನ ಮಧ್ಯದಲ್ಲಿಯೇ ನಾವು ಹೋಗತಕ್ಕಂಥ ಒಂದು ಸಂದರ್ಭ ಭಾಳ ಖುಷಿ ಕೊಡ್ತದೆ ಆಮೇಲೆ ಊಟದಲ್ಲಿಯೂ ಸಹ ಅಷ್ಟೇ ಈಗ ನಾವು ಈ ಕಡೆ ನಾವು ರೊಟ್ಟಿ ಮತ್ತು ರೊಟ್ಟಿ ರೊಟ್ಟಿಯವ್ರು ನಾವೆಲ್ಲ ರೊಟ್ಟಿ ತಿಂದಂಥ ಮಂದಿ ನಾವು ಆ ಕಡೆ ಹೋದಾಗ ಏನಾಗ್ತದೆ ಅಂತಂದರೆ ರೊಟ್ಟಿ ಸಿಗೋದೇ ಇಲ್ಲ ಬರೀ ಅನ್ನ ಸಾರು ಆ ಒಂಥರ ಅಂದರೆ ಪ್ರದೇಶದಿಂದ ಪ್ರದೇಶಕ್ಕೆ ಭಾಷೆ ಹೆಂಗೆ ಚೇಂಜ್ ಆಗ್ತದ್ಯೋ ಹಂಗೆ ವ್ಯಕ್ತಿಯ ಊಟದಲ್ಲಿಯೂ ಸಹ ಸಂವ್ಸ್ ಸಂಸ್ಕೃತಿ ಸಂಪ್ರದಾಯಗಳಲ್ಲಿಯೂ ಸಹ ಬದಲಾವಣೆ ಆಗ್ತದೆ ಅನ್ನುವಂಥದ್ದು ವಾಸ್ತವ ಆ ದಿಶೆಯಲ್ಲಿ ನಾವು ಅಲ್ಲಿ ಹೋದಾಗ ಅಲ್ಲಿಯ ಊಟ ಅಲ್ಲಿ ಎರಡು ದಿನ ಇದ್ದರೆ ಎರಡು ದಿನ ನಮಗೆ ಸಾಕು ಸಾಕಾಗೋಯಿತು ಏಕಂತಂದ್ರೆ ಈ ಬಯ್ಲ್ನಾಡು ಕಡಿಂದ ಹೆಂಗ್ ಅಂದರೆ ನೀರ್ನಾಗಿನ ಮೀನು ತಗ್ದು ಹೊರ್ಗೆ ಒಗ್ದಂಗೆ ಆಗ್ತದೆ ಹಾಗೇ ನಮ್ಗೆ ದಿನಾಲು ರೊಟ್ಟಿ ಬೇಕು ಅಲ್ಲಿ ಹೋದಾಗ ಅಂದರೆ ಆಹಾರ ಪದ್ಧತಿ ತಿಳ್ಕೋಬೇಕು ನಾವು ತಿಳ್ಕೋಬೇಕು ಹೀಗೆ ಪ್ರದೇಶದಿಂದ ಪ್ರದೇಶಕ್ಕೆ ನಾವು ಸಂಚರಿಸುವಾಗ ಹಲವಾರು ವಿಚಾರಗಳಲ್ಲಿ ನಾವು ವಿಭಿನ್ನತೆಯನ್ನು ಕಾಣ್ತೀವಿ ಆ ವಿಭಿನ್ನತೆ ನಮಗೆ ಗೊತ್ತಾಗಬೇಕು ನಮ್ಮ ಮಕ್ಕಳಿಗೂ ಸಹ ಗೊತ್ತಾಗಬೇಕು ಗೊತ್ತಾಗಬೇಕು ಹಾಗೆ ಗೊತ್ತಾದಾಗ ನಮ್ಮಲ್ಲಿ ಒಂದು ಏನೋ ಹೊಸತನ ಅಂದರೆ ಹೊಸ ವಿಷಯ ಹೊಸ ಒಂದು ಆಹಾರ ಪದ್ಧತಿಗಳು ಹೊಸ ಸಂಸ್ಕಾರ ಹೊಸ ಸಂಸ್ಕೃತಿ ಹೊಸ ಪರಂಪರೆ ಇವೆಲ್ಲ ನಮ್ಮಲ್ಲಿ ಬೆಳಿತಾವೆ ಬೆಳಿತಾವೆ ನಮ್ಮಲ್ಲಿ ವ್ಯಕ್ತಿತ್ವದಲ್ಲಿ ಅವು ಅಳವಡ್ಸ್ಕೊಳ್ಲಿಕ್ಕೆ ಒಂದು ದಾರಿ ಆಗ್ತದೆ ಏಕಂತಂದ್ರೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ಬಹಳ ವಿಶಿಷ್ಟವಾಗಿರತಕ್ಕಂಥ ಸಂಪ್ರದಾಯಗಳು ನಮ್ಮ ರಾಜ್ಯದ್ದಂತೂ ವಿಶೇಷವಾಗಿರತಕ್ಕಂಥ ಸಂಪ್ರದಾಯ ಸಂಸ್ಕೃತಿ ಅವೆಲ್ಲ ನಮ್ಮ ಸಾಹಿತ್ಯ ಕಲೆಗಳಲ್ಲಿ ಕಾಣ್ತದೆ ಆ ಸಾಹಿತ್ಯ ಕಲೆ ಆ ಸಾಹಿತ್ಯ ಕಲೆಗಳ ತವರೂರು ನಮ್ಮ ಕರ್ನಾಟಕ ಅಂತೇಳಿ ಹೇಳ್ಬೋದು ಕರ್ನಾಟಕದಲ್ಲಿ ನಾವು ಯಾವುದೇ ಮೂಲೆ ಮೂಲೆಗೆ ಹೋದ್ರು ಸಹ ನಮಗೆ ಅತ್ಯಂತ ಒಂದು ವಿಸ್ಮಯವಾಗಿರತಕ್ಕಂಥ ದೇವಾಲಯಗಳನ್ನು ನಾವು ಕಾಣ್ಬೋದು ಹಾಗೆ ನಾವು ಆ ಒಂದು ಆ ದೇವಾಲಯಗಳ ದರ್ಶನವನ್ನು ಮಾಡ್ತಾ ನಾವು ಮತ್ತೆ ನಮ್ಮ ಮು ನಮ್ಮ ಊರಿನತ್ತ ಮರಳುವಾಗ ನಮ್ಗೇನು ಅನ್ಸ್ತದೆ ಅಂತಂದರೆ ಇನ್ನೊಂದು ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಇರ್ಬೋದೇನೋ ಆ ಮಳೆಯಿಂದ ಹೊರಬಂದಾಗ ಏನೋ ಒಂಥರ ಯಾವುದೋ ವಾತಾವರಣದಿಂದ ಹೊಸ ವಾತಾವರಣಕ್ಕೆ ಬಂದಂಗೆ ಅನ್ನಿಸ್ತದೆ ಅಷ್ಟೊಂದು ಅದ್ಭುತವಾಗಿರತಕ್ಕಂಥ ವಿಚಾರಗಳು ನಮ್ಗೆ ಗೊತ್ತಾಗ್ತವೆ ಅದಕ್ಕೆ ಯಾವಾಗ್ಲಾದ್ರೂ ನಾವು ಮನುಷ್ಯ ಮನುಷ್ಯ ಜ್ಞಾನ ಜ್ಞಾನ ಹೊಂದಿರ್ತೆ ಅತ್ಯಂತ ಈ ಜಗತ್ತಿನಲ್ಲಿ ಯಾರಿಗಾದರೂ ಒಂದು ನಾಲೆಜ್ ಇರತಕ್ಕಂಥ ಪರ್ಸನ್ ಅಥವಾ ಪ್ರಾಣಿ ಏನಾದ್ರೂ ಇದ್ದರೆ ಅದು ಮನುಷ್ಯ ಮಾತ್ರ ಮನುಷ್ಯನಿಗೆ ಮಾತ್ರ ಅದು ಸಾಧ್ಯ ಹೀಗಾಗಿ ನಾವು ಮನುಷ್ಯರು ನಮ್ಮದೇ ಆಗಿರತಕ್ಕಂಥ ವಿಚಾರಗಳಲ್ಲಿ ನಾವು ಒಂದು ಒಳ್ಳೆಯ ಸಂಸ್ಕೃತಿ ಸಂಪ್ರದಾಯಗಳನ್ನು ಹೊಸ ಹೊಸ ವಿಚಾರಗಳನ್ನು ತಿಳಿಯಲಿಕ್ಕೆ ನಾವು ಬೇರೆ ಬೇರೆ ಪ್ರದೇಶಗಳನ್ನು ಸುತ್ತಬೇಕು ನೋಡಬೇಕು ಕೋಶ ಓದಬೇಕು ದೇಶ ಸುತ್ತಬೇಕು ಈ ಸುತ್ತುವಿಕೆಯಲ್ಲಿ ಹೊಸ ಹೊಸ ವಿಚಾರಗಳನ್ನು ತಿಳ್ಕೋಬೇಕು ತಿಳ್ಕೊಂಡು ಮತ್ತೊಬ್ಬರಿಗೆ ಆ ಜ್ಞಾನ ಪ್ರಸಾರವನ್ನು ಮಾಡಬೇಕು ಮಾಡಿದಾಗ ನಮ್ಮ ಭಾಷೆ ನಮ್ಮ ಜ್ಞಾನ ನಮ್ಮ ಎಲ್ಲವೂ ಸಹ ಪ್ರಜ್ವಲವಾಗಿ ಬೆಳಿತದೆ ಅಂತಕ್ಕಂಥ ಆಶಯವನ್ನು ಹೊಂದಿದೆ